ನಮಸ್ಕಾರ ಸರ್ ನನ್ನ ಬಾಲ್ಯದ ನೆನಪುಗಳು ಯಾವು ಅಂದರೆ ನಾನು ಚಿಕ್ಕೋಳ್ ಇದ್ದಾಗ ನನ್ನ ಫ್ರೆಂಡ್ ಜೊತೆ ಆಟ ಆಡಿದ ಆಟಗಳು ಇನ್ನೂ ನೆನ್ಪಿದ್ದಾವೆ ಯಾಕಂದರೆ ಆ ಟೈಮಲ್ಲಿ ನಮ್ಗಿನ್ನು ಏನೂ ಗೊತ್ತಿರೋಲ್ಲ ಆಟ ಆಡ್ತಿದ್ವಿ ಜಾಸ್ತಿ ಅಂದರೆ ಜಾಸ್ತಿ ಆಟಾಡಿರ್ತಿವಿ ಅಂದರೆ ಗಂಡು ಹೆಣ್ಣು ಅನ್ನದೆ ಭೇದಭಾವ ಇಟ್ಟುಕೊಳ್ದೆ ಜಾಸ್ತಿ ಆಟಗಳಂದರೆ ಆಡಿರ್ತೀವಿ ಇವಾಗ ಆಡೋದಕ್ ಆಗೋಲ್ಲ ಯಾಕಂದರೆ ಈಗ ಒಂದು ಏಜ್ ಅಂತ ಬಂದಿದೆ ಆ ಏಜ್ ಅಂತ ಬಂದ ಮೇಲಕ್ಕೆ ಆಡೋದಕ್ಕೂ ಬಿಡೋದಿಲ್ಲ ಮನೆಯಲ್ಲಿ ಅದೊಂಥರ ಯಾಕಂದರೆ ಫಸ್ಟಲ್ಲಿ ಅಂದರೆ ನಾವು ಎಲ್ಲ ಸ್ಕೂಲ್ ಒಂದೇ ಥರ ಹೋಗ್ತಿದ್ವಿ ಆವಾಗ ಮನೆಯವ್ರು ಸಮೇತ ಏನು ಬೈತಿರಲಿಲ್ಲ ಯಾಕೆ ಬಾಯ್ಸ್ ಜೊತೆ ಓಡಾಡ್ತೀರಾ ಹಂಗೆ ಯಾಕಂದ್ರೆ ಚಿಕ್ಕ ಏಜ್ ಆಗ ಅದಕ್ಕೆ ಅದೊಂಥರ ವಿಶೇಷವಾಗಿತ್ತು ಯಾಕಂದರೆ ಇವಾಗ ಅಂದರೆ ಆಡೋದಕ್ಕೆ ಆಗೋಲ್ಲ ದೊಡ್ಡೋರಾಗಿದ್ದೀವಿ ಮೆಚ್ಯುರಿಟಿ ಬಂದಿದೆ ಹೋದ್ರು ಕೂಡ ಬೈತಾರೆ ಯಾಕೆ ಆ ಥರ ಓಡಾಡ್ತೀರಾ ಅಂತ ಆವಗಿದ್ದ ಆಟಗಳನ್ನ ನೆನ್ಪಿಸಿಕೊಂಡ್ರೆ ಇವಾಗ ಇವಾಗೂ ಆಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದವು ಆಟಗಳು ಕತೆ ಹೇಳೋದಾಗಲಿ ಒಬ್ರಿಗೊಬ್ರು ಆಟ ಆಡೋದು ಜಗಳಾಡೋದು ಈ ಥರ ಲಗೋರಿ ಅಂತೆ ಮತ್ತು ಇನ್ನೂ ಬೇರೆ ಬೇರೆ ಕಬಡ್ಡಿ ಈ ಥರ ಕುಂಟೆಬಿಲ್ಲೆ ಆ ಥರ ಗ ಹೆಣ್ ಮಕ್ಳಿಗೆ ಆದ ಆ ಥರದಂತಹ ಗೇಮುಗಳು ಇದ್ವು ಕೆಲವೊಂದು ಮತ್ತು ಇಬ್ಬರೂ ಬಾಯ್ಸು ಗರ್ಲ್ಸ್ ಆಡುವಂಥ ಗೇಮ್ಸೂ ಇದ್ವು ಆವಾಗ ಚೆನ್ನಾಗಿತ್ತು ಆವಾಗ ಆಡೋದಕ್ಕೆ ಅದೊಂಥರ ವಿಶೇಷವಾಗಿತ್ತು ಧನ್ಯವಾದಗಳು ಸರ್